ನಿಮ್ಮ ಅಂಗಡಿಯಲ್ಲಿ ಏನು ತರಕಾರಿ ಇದಿಯಮ್ಮ ಸರ್ ಕೆ ಜಿಗೆ ಎಷ್ಟಮ್ಮಾ ಎಷ್ಟು ಸರ್ ಇದಕ್ಕೇ ಟೊಮಾಟೋಗೆಲ್ಲಾ ಹಾಗಾದರೆ ತೊಂಡೆಕಾಯಿ ಚೂರ್ಣಗಡ್ಡೆ ಒಂದು ಕಾಲು ಕಾಲು ಕೆಜಿ ಕೊಡಿ ಆಯ್ತಾ ಸರ್ ಹ್ಞೂ ನಂಗೆ ಬರಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಯಾರು ಇಲ್ಲ ನಂಗೆ ಸ್ವಲ್ಪ ಗಂಟು ನೋವು ಆಗ್ತದೆ ಯಾರಾದರು ಒಂದು ಹುಡುಗ ಇದ್ರೆ ಕಳಿಸಿ ಕೊಡಿ ಸರ್ ಹಾಂ ಹಾಂ ಮತ್ತು ಹಣ ಯಾವಾಗ ಕೊಡೋದು ನಿಮಗೆ ಅವ್ನಹತ್ರ ಆಯ್ತು ಆಯಿತು ಸರ್ ಆಯ್ತು ಸರ್ ಆಯ್ತು ತ್ಯಾಂಕ್ಸ್ ಸರ್ರ್ ತ್ಯಾಂಕ್ಸ್ ಸರ್ ಮತ್ತು ಹೇಗಿದ್ರೀ ನಿಮ್ಮದು ಕಾಪಿ ಎಲ್ಲ ಆಯ್ತಾ ಏನು ತಿಂಡಿ ತಿಂದ್ರೀ ಸರ್ರ್ ಓ ತಿಂಡಿ ತಿಂದು ಬನ್ನಿ ಸರ್ ಹಾಂ ಹಾಂ ಹಾಂ ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಗಾದರೆ ಟಿ ನಾನು ಚೆನ್ನಾಗಿದಿನಿ ಸರ್ರ್

ಆಯ್ತು ಸರ್ ಆಯ್ತು ಆಯ್ತು ಕ್ ಬೇಗ ಕಳಿಸಿ ಕೊಡಿ ಆಯ್ತಾ